ಹಲೋ ಹಾಂ ನಮಸ್ತೆ ಮೇಡಮ್ ಹೇಳಿ ಹಾಂ ನಮಸ್ತೆ ಹೇಳಿ ಮ್ಯಾಮ್

ಆ ಮೇಡಮ್ ಅದು ನಿಮಗೆ ಒಂದು ಆರು ತಿಂಗಳಲ್ಲಿ ನಾವು ಮ ಮುಗ್ಸಿ ಕೊಡ್ತೀವಿ ಅಂದರೆ ನೀವು ಬಾ ಎರಡು ಬಿಲ್ಡಿಂಗು ವಿತ್ ಕಿಚನ್ನು ಮತ್ತು ನಾವು ಬೆಡ್ ಆಲು ಇದೆಲ್ಲ ಬೇಕಾಗುತ್ತಾ ಹಾಂ ಹಾಂ ಅಂದರೆ ನಿಮ್ದ ಹಾಂ ನಿಮ್ದ ಬಜೆಟ್ ಎಷ್ಟಿದೆ ಮೇಡಮ್ ಅದರದ್ದೆ ಕಟ್ಬೇಕಾರ ಎರಡು ಫ್ಲೋರ್ ಬಿಲ್ಡಿಂಗ್ ಅಂದರೆ ನಮಗೆ ನೀವು ಮೆಟೆಲ್ಸ್ ಯಾವ ಥರ ಯೂಸ್ ಮಾಡ್ತೀರಿ ಅಂದರೆ ಪಿಓಪಿ ಎಲ್ಲ ಸೇರಿ ಒಳ್ಳೆಯ ಕ್ವಾಲ್ಟಿ ಮೆಟೆಲ್ಸ್ ಹಾಕ್ಬೇಕಂದ್ರೆ ನಿಮಗೆ ಎರಡು ಫ್ಲೋರ್ ಬಿಲ್ಡಿಂಗು ಅಂದರೆ ನಿಮ್ಮದು ಸೈಟ್ ಸೈಝ್ ಎಷ್ಟಿದೆ ಮೇಡಮ್ ಅದು ಹಾಂ ತರ್ಟಿ ಸ ತರ್ಟಿ ಫೋರ್ಟಿ ಸೈಝ್ ಅಂದರೆ ಎರಡು ಫೋರ್ ಬಿಲ್ಡಿಂಗ್ ಅಂದರೆ ಮಿನಿಮಮ್ ಅಂದರೆ ನಿಮಗೆ ಎರಡು ಬೆಡ್ರೂಮು ಒಂದು ದೊಡ್ಡ ಆಲು ಒಂದು ಕಿಚನ್ನು ಮತ್ತು ಒಂದು ದೇವ್ರ ಕೋಣೆ ಈ ಥರ ಎಲ್ಲ ಬರುತ್ತೆ ಸೊ ಹಂಗೇ ನಿಮಗೆ ಎರಡು ಫ್ಲೋರ್ ಅಂದರೆ ಏನಿಲ್ಲ ಅಂದ್ರ ಒಂದು ಅರವತ್ತು ಎಪ್ಪತ್ತು ಲಕ್ಷ ಆಗುತ್ತೆ ಮೇಡಮ್ ಅದು ಎಲ್ಲಾ ಸೇರಿ ಹ್ಞ್ ಹ್ಞ್ ಅದು ಮಿನಿಮಮ್ ಅಂತ ಅನ್ಕೊಂಡಿದ್ದು ನಾವು ನಿಮ್ಮ ಬಜೆಟ್ ಮತ್ತು ಪಿಓಪಿ ಮಾಡ್ಸೋಕೂ ಮತ್ತು ಎಲ್ಲಾ ಮತ್ತು ಒಳ್ಳೆಯ ಮೆಟಲ್ಸು ಮತ್ತು ನೀವು ಯಾವ ತರ ಬಿಲ್ಡಿಂಗ್ ಕಟ್ತಾ ಅದ್ರ ಮೇಲೆ ಹೋಗುತ್ತೆ ಅದು ಸೋ ಆ ಥರ ನೋಡಿದರೆ ಅದು ಮಿ ಅಷ್ಟು ಆಗ್ಬೋದು ಅರವತ್ತು ಎಪ್ಪತ್ತು ಲಕ್ಷ ಆಗ್ಬೋದು ಟು ಪ್ಲೋರ್ಸ್ ಹಾಂ ಮೇಡಮ್ ಹಾಂ ಮೇಡಮ್ ನೀವೂ ಯಾವ ಕಡೆ ನಿಮ್ಮದು ಏರ್ಯಾ ಕ ಯಾ ಕಡೆ ಬರುತ್ತೆ ಅಡ್ರಸ್ ಕೊಡಿ ನಾವು ಒಂದು ಸಲ ಬಂದು ನಿಮ್ಮ ಸೈಟ್ ವಿಜಿಟ್ ಮಾಡಿ ನೋಡ್ತೀವಿ ಯಾವ ಥರ ಅಂದರೆ ಅದು ಏನು ಅದು ಏನು ಈಷ್ಟು ಸೈಡ್ ಇದಿಯಾ ವೆಸ್ಟ್ ಸೈಡ್ ಇದಿಯೋ ಅಂದರೆ ಯಾ ಕಡೆ ಅದು ಫೂ ನಿಮಗೆ ಪೂರ್ವ ಪಚ್ಚಿಮ ಉತ್ತರ ದಕ್ಷಿಣ ಯಾವ ಕಡೆ ಬೇಕು ಅಂದರೆ ಮತ್ತೆ ನಿಮ್ದ ಪ್ಲ್ಯಾನ್ ಯಾವ ಥರ ಇದೆ ಅಂತ ನೋಡ್ಬಿಟ್ಟು ನಿಮ್ಗ ಹೇಳ್ತಿವಿ ನಾವು ಹೌದಾ ಮೇಡಮ್ ಹಾಂ ನಮ್ಮ ಹಾಂ ನಾವು ಇಲ್ಲೇ ಕೊಪ್ಪಳದಲ್ಲೇ ಇರೋದು ಮೇಡಮ್ ಹಾಂ ನಾನು ಕೊಪ್ಪಳದಲ್ಲೇ ಇರೋದು ಮೇಡಮ್ ನೀವು ಯವಾಗ ಬಾ ಅಂತೀರ ಅವಾಗ ಫೋನ್ ಮಾಡಿ ನಾವು ಅಲ್ಲಿ ಬಂದ್ಬಿಟ್ಟು ನಿಮಗೆ ಅದು ಮೀಟ್ ಆಗ್ತೀವಿ ಹಾಂ ಮತ್ತೆ ಏನಾದರು ಕೇಳೋದು ಇದ್ಯಾ ಮೇಡಮ್ ನಿಮಗೆ